ನನ್ನ ಎರಡನೇಯ ಪ್ರೊಡಕ್ಟ್ ಎಂದರೆ ಅದು ಲ್ಯಾಪ್ಟಾಪ್ ನಾನು ಅದನ್ನು ಆನ್ಲೈನ್ ಮುಖಾಂತರ ಹಾರ್ಡರ್ ಮಾಡಿ ಖರೀದಿಸಿದ್ದೆ ನಾನು ಅಂದುಕೊಂಡದ್ದು ಅದು ತುಂಬ ಒಳ್ಳೆಯ ಗುಣಮಟ್ಟದಾಗಿರುತ್ತದೆ ಎಂದು ಆದರೆ ನಾನು ಅಂದುಕೊಂಡ ಹಾಗೆ ಅದು ಇರಲಿಲ್ಲ ಅದರ ಗುಣಮಟ್ಟ ತುಂಬ ಕೆಳಗಿನದ್ದಾಗಿತ್ತು ಮತ್ತು ಅದು ಸರಿಯಾಗಿ ಕೆಲಸ ಮಾಡುತ್ತಿರಲ್ಲಿಲ್ಲ ಇದು ನಾನು ನನ್ನ ಸೆಕೆಂಡ್ ಪ್ರೊಡಕ್ಟ್ ಜೊತೆಯಲ್ಲಿ ಹೊಂದಿದ ಅನುಭವ